ನಮ್ಮ ಭಾರತ ದೇಶದಲ್ಲಿ ಹಲವಾರು ರಾಜಕೀಯ ಪಕ್ಷಗಳಿದ್ದು ಅವು ನಮ್ಮ ಕರ್ನಾಟಕದಲ್ಲಂತೂ ತುಂಬ ಪ್ರಖ್ಯಾತಿಯನ್ನ ಪಡೆದಿದೆ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಪ್ರಿಯವಾಗಿರುವಂಥ ಪಕ್ಷಗಳು ಅಂತ ಅಂದರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಈಗಿನ ಪ್ರಸ್ತುತ ದಿನಗಳಲ್ಲಿ ಕಾಂಗ್ರೆಸ್ನ ಸಿದ್ಧರಾಮಯ್ಯ ಅವರು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಯಾಗಿರುತ್ತಾರೆ ಕರ್ನಾಟಕದ ಮುಖ್ಯಮಂತ್ರಿ ಅಂತ ಅಂದರೆ ಅವರಿಗೆ ತುಂಬ ದೊಡ್ಡ ಸ್ಥಾನ ಅವರದ್ದೇ ಆದ ಸ್ಥಾನ ಅವರಿಗಿರುತ್ತೆ ಮತ್ತು ಮತ್ತು ನಮ್ಮ ಕರ್ನಾಟಕದ ಇಡೀ ಅಧಿಕಾ ಅಧಿಕಾರಿ ಜವಾಬ್ದಾರಿಯನ್ನು ಅವರೇ ನಿಭಾಯಿಸ್ತಾಯಿರ್ತಾರೆ ಕಾಂಗ್ರೆಸ್ ಕಾಂಗ್ರೆಸ್ ತುಂಬ ವರ್ಷಗಳಿಂದ ತನ್ನ ಅಧಿಕಾರವನ್ನು ಪಡೆಯದೇ ಕಳೆದುಕೊಂಡಿದ್ದು ಅದು ಈ ವರ್ಷ ಎಲೆಕ್ಷನ್ನಲ್ಲಿ ಮುನ್ನಡೆ ಸಾಧಿಸಿದೆ ಮುನ್ನಡೆ ಸಾಧಿಸಿದ ಖುಷಿಯಲ್ಲಿ ಜನಗಳಿಗೆ ಹಲವಾರು ಉಪಯೋಗಗಳನ್ನು ಮಾಡಿಕೊಡ್ತಾಯಿದೆ ಅದೇನು ಅಂತ ಅಂದರೆ ಮಹಿಳೆಯರಿಗೆ ಉಚಿತ ಎರಡು ಸಾವಿರ ಕೊಡ್ತಾಯಿದ್ದಾರೆ ಗೃಹಲಕ್ಷ್ಮಿ ಅಂತ ಮತ್ತು ಕರೆಂಟ್ ಬಿಲ್ಗಳನ್ನು ಕರೆಂಟ್ ಇನ್ನೂರು ಯೂನಿಟ್ ಇನ್ನೂರು ಯೂನಿಟು ಕರೆಂಟನ್ನು ಫ್ರೀಯಾಗಿ ಕೊಡ್ತಾಯಿದ್ದಾರೆ ಮತ್ತು ಉದ್ಯೊ ಉದ್ಯೋಗ ಇಲ್ಲದೇ ಇರುವಂಥವರಿಗೆ ತಿಂಗಳಿಗೆ ಕನ್ ತಿಂಗಳಿಗೆ ಹಣವನ್ನು ಪಾವತಿ ಮಾ ಜಮಾ ಮಾಡ್ತಾಯಿದ್ದಾರೆ ಮತ್ತು ಮಹಿಳೆಯರಿಗೆ ಓಡಾ ಸಂಚಾರ ಮಾಡೋದಕ್ಕೆ ಬಸ್ಗಳನ್ನು ಫ್ರೀ ಬಿಟ್ಟಿದಾರೆ ಇದರಿಂದ ಮಹಿಳೆಯರಿಗೆ ತುಂಬ ಉಪಯೋಗ ಆಗಿದೆ ಯಾಕೆ ಅಂತ ಅಂದರೆ ಮೊದಲು ಯಾವುದೇ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಬೇಕು ಎಲ್ಲಾದ್ರೂ ಹೋಗ್ಬೇಕು ಅಂತ ಅಂದ್ರೆ ಹಣದ ಸಮಸ್ಯೆ ಅವರನ್ನು ಕಾಡ್ತಿತ್ತು ಆದರೆ ಈಗ ಆಗಿಲ್ಲ ಅವರು ಎಲ್ಲಿಗೆ ಹೋಗಿ ಎಲ್ಲಿಗೆ ಬೇಕು ಅಂತ ಅಂದರು ಹಣ ಇಲ್ಲದೇನೆ ಹಣ ಇಲ್ಲದೇ ಆರಾಮಾಗಿ ಹೋಗಿ ಬರ ಬರಬಹುದು ಮತ್ತು ಕಾಂಗ್ರೆಸ್ ಸರ್ಕಾರ ಬಂದಿರೋದರಿಂದ ಜನಗಳಿಗೆ ತುಂಬ ಉಪಯೋಗ ಆಗ್ತಾಯಿದೆ ಕಾಂಗ್ರೆಸ್ ಬಂತು ಅಂತ ಬಿ ಜೆ ಪಿಯವ್ರಿಗೆ ತುಂಬ ತುಂಬ ಅಂದರೆ ತುಂಬ ಹೊಟ್ಟೆಕಿಚ್ಚು ಸೇಡು ಎಲ್ಲ ಇದೆ ಈ ಎರಡು ಪಕ್ಷಗಳು ವರ್ಷ ವರ್ಷ ಯಾವಾಗಲೂ ಒಬ್ರ್ಗೊಬ್ರು ಒಬ್ರು ಮೇಲಿಂದ ಒಬ್ರು ಹೋರಾಡ್ತಲೇ ಇರ್ತಾರೆ ಆದರೆ ಯಾವುದೇ ಪಕ್ಷ ಗೆದ್ರೂ ಕೂಡ ನಮ್ಮ ಕರ್ನಾಟಕ ನಮ್ಮ ಭಾರತ ಅನ್ನೋದು ನಮ್ಮ ಹೆಮ್ಮೆ ಯಾವುದೇ ಪಕ್ಷ ಗೆದ್ರೂ ಅವರು ನಮ್ಮ ನಮ್ಮ ದೇಶದವರಾಗಿರ್ತಾರೆ ಮತ್ತು ನಮ್ಮ ರಾಜ್ಯದವರಾಗಿರ್ತಾರೆ ಮತ್ತು ಅವರನ್ನ ಆಯ್ಕೆ ಮಾಡೋದು ಕೂಡ ನಾವೇ ಜನಗಳು ವೋಟಾಕ್ಬೇಕಾದರೆ ಯಾವ ಯಾವ ಯಾವ ಪಕ್ಷ ನಮಗೆ ಉತ್ತಮ ಯಾವುದು ನಮಗೆ ಇಂಪಾರ್ಟೆಂಟ್ ಅನ್ನೋದನ್ನು ಯಾವಾಗಲೂ ಕೂಡ ಯೋಚನೆ ಮಾಡಿ ವೋಟ್ ಮಾಡಬೇಕು ಇದರಿಂದ ನಮ್ಮ ಭವಿಷ್ಯವನ್ನು ನಾವು ನಮ್ಮ ಕೈಯ್ಯಲ್ಲೇ ಇಟ್ಕೊಳ್ಬೋದು ಮತ್ತು ಈಗ ಏನು ಕಾಂಗ್ರೆಸನ್ನು ಗೆಲ್ಸಿದ್ದೀವಿ ಇವ್ರನ್ನ ಗೆಲ್ಸಿದ್ದೀವಿ ಇವ್ರು ನಮಗೆ ತುಂಬ ಹಲ್ವಾರು ಯೋಜನೆಗಳನ್ನು ಕೊಟ್ಟಿದ್ದಾರೆ ಅದರಿಂದ ಇದು ಉಪಯೋಗ ಆಗ್ತಾಯಿದ್ಯಾ ಇಲ್ವ ಇದ್ರಿಂದ ಇದರ ಇದನ್ನು ಇದನ್ನೆಲ್ಲ ಯಾರು ನಡೆಸ್ತಾಯಿದ್ದಾರೆ ಮತ್ತು ಅವ್ರೂ ಕೂಡ ಏನಾದ್ರೂ ಉಪಯೋಗ ಮಾಡ್ಕೊಳ್ತಾಯಿದ್ದಾರಾ ಅಂದರೆ ನಮಗೆ ಬರೋ ಸೌಲಭ್ಯಗಳನ್ನು ಅವರು ಬಳ ದುರುಪಯೋಗ ಪಡ್ಕೊ ಮಾಡ್ಕೊಳ್ತಾಯಿದ್ದಾರಾ ಏನು ಅಂತ ಎಲ್ಲ ನಾವು ಯೋಚನೆ ಮಾಡಬೇಕಾಗುತ್ತೆ ಎಲ್ಲನೂ ಯೋಚನೆ ಮಾಡಿ ನಾವು ವೋಟ್ ಮಾಡೋದು ನಮಗೆ ತುಂಬ ಇಂಪಾರ್ಟೆಂಟ್ ಅದನ್ನು ನಾವು ಯಾವಾಗಲೂ ನಮ್ಮ ತಲೆಯಲ್ಲಿ ಇಟ್ಕೊಂಡಿರಬೇಕು ಮತ್ತು ನಾವು ಪ್ರತಿ ಒಂದು ಪ್ರತಿ ಸಾರಿ ಕೂಡ ಪ್ರತಿಯೊಬ್ಬರೂ ಹೆಮ್ಮೆಯಿಂದ ಸ್ವಇಚ್ಛೆಯಿಂದ ವೋಟ್ ಮಾಡಬೇಕು ಮತ್ತು ನಾವು ಯಾವುದೇ ಲಂಚ ಈಸ್ಕೊಳ್ಳೋದಕ್ಕಾಗಲಿ ಮತ್ತೊಂದೋ ಮಗದೊಂದೋ ಬಟ್ಟೆ ಅದು ಇದು ಕೊಡ್ತಾರೆ ಅಂತ ಹೇಳಿ ಬೇರೆ ಇದಕ್ಕೆ ನಮ್ಮ ವೋಟುಗಳನ್ನು ನಾವು ಮಾರಾಟ ಮಾಡ್ಕೊಳ್ಬಾರ್ದು ನಮ್ಮ ವೋಟು ನಮ್ಮ ಹಕ್ಕಾಗಿರುತ್ತೆ ಅದನ್ನ ನಾವು ಸ್ವಇಚ್ಛೆಯಿಂದ ಚಲಾಯಿಸಬೇಕು ಮತ್ತು ಉತ್ತಮವಾದ ಒಳ್ಳೆಯ ನಾಯಕನನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು ಇದರಿಂದ ನಮ್ಮ ದೇಶ ನಮ್ಮ ಕರ್ನಾಟಕ ನಾ ಎಲ್ಲ ಉತ್ತಮ ರೀತಿಯಲ್ಲಿ ಬೆಳವಣಿಗೆಯನ್ನ ಹೊಂದುತ್ತೆ ಅಭಿವೃದ್ಧಿಪಡ್ಕೊಳ್ಳುತ್ತೆ ಅದರಿಂದ ಎಲ್ಲರೂ ಕೂಡ ಸ್ವಇಚ್ಛೆಯಿಂದ ಉತ್ತಮವಾದ ವೋಟ್ಗಳನ್ನು ನಾವು ಉತ್ತಮವಾದವರಿಗೆ ಕರೆ ವೋಟ್ ಮಾಡಬೇಕು ಇದರಿಂದ ಏನಾಗುತ್ತೆ ಅಂತ ಅಂದರೆ ನಮ್ಮ ನಾವು ಮಾಡಿದ್ದು ನಮ್ಮ ಮುಂದಿನ ಜನ್ರೇಷನಿಗೂ ಕೂಡ ಯೂಸಾಗುತ್ತೆ ನಾವು ಒಳ್ಳೆಯ ರೀತಿಯಲ್ಲಿ ವೋಟ್ ಮಾಡಿ ಒಳ್ಳೆಯ ನಾಯಕನನ್ನು ಆಯ್ಕೆ ಮಾಡಿದರೆ ನಮ್ಮ ಮುಂದಿನ ಪೀಳಿಗೆಯವರು ಕೂಡ ನಮ್ಮ ಮುಂದಿನ ಜನ್ರೇಷನ್ ಕೂಡ ನಮ್ಮ ಥರನೇ ಯೋಚನೆ ಮಾಡ್ತಾರೆ ನಾವು ಯಾರನ್ನು ಆಯ್ಕೆ ಮಾಡಬೇಕು ಏನಕ್ಕೆ ಆಯ್ಕೆ ಮಾಡಬೇಕು ಹೇಗೆ ಆಯ್ಕೆ ಮಾಡಬೇಕು ಅನ್ನೋದೆಲ್ಲನೂ ಅವರು ಕಂಡ್ಕೊಳ್ತಾರೆ ಆದ್ದರಿಂದ ನಾವು ಮೊದಲು ನಾವು ಹೇಗೆ ಇರಬೇಕು ಎಂತಹ ನಾಯಕನನ್ನು ಆಯ್ಕೆ ಮಾಡಬೇಕು ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನು ನಾವು ನಾವು ಕಲಿತಿದ್ದಲ್ದೇ ನಮ್ಮ ಮುಂದಿನ ಜನ್ರೇಷನಿಗೂ ಕೂಡ ಹೇಳಿಕೊಡ್ಬೇಕಾಗುತ್ತೆ ರಾಜಕೀಯ ಅಂತ ಅಂದರೆ ಕೆಲವರು ಕಳಪೆ ನಾಯಕರು ಕೂಡ ಇರ್ತಾರೆ ಗವ್ ಸರ್ಕಾರ ಬಡವರಿಗೆ ಕೊಡುವಂಥ ಅನುದಾನಗಳು ಸಾಲಗಳು ಮತ್ತು ಇನ್ನೂ ಇತರೆ ಯೋಜನೆ ಸಹ ಸೌಲಭ್ಯಗಳನ್ನು ದುರುಪಯೋಗ ಪಡ್ಸ್ಕೊಳ್ಳುವಂಥವರು ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಸ್ವಾರ್ಥಕ್ಕಾಗಿ ಅವನ್ನು ಬಳಕೆ ಮಾಡ್ಕೊಳ್ಳುವಂಥವರು ಕೂಡ ಆ ರಾಜಕೀಯದಲ್ಲಿ ಇರುತ್ತಾರೆ ಅಂಥವರೇ ಜಾಸ್ತಿ ಅಂತಲೂ ಹೇಳ್ಬೋದು ಮತ್ತು ರಾಜಕೀಯ ಅಂತ ಅಂದರೆ ಒಬ್ರಿಗಿಂತ ಒಂದು ಪಕ್ಷಕ್ಕಿಂತ ಇನ್ನೊಂದು ಪಕ್ಷ ಬರೀ ಪಕ್ಷಕ್ಕೆ ಕೆಲಸ ಮಾಡೋದ್ರ ಬದಲು ಜನಗಳಿಗೋಸ್ಕರ ಕೆಲಸ ಮಾಡಿದ್ರೆ ಅವರ ಅವರು ಎಲೆಕ್ಷನಿಗೆ ನಿಂತು ಗೆದ್ದಿದ್ದು ಕೂಡ ಸಾರ್ಥಕ ಅಂತ ಹೇಳ್ಬೋದು ಮತ್ತು ಏನು ಅಂತ ಅಂದರೆ ರಾ ರಾಜಕೀಯದ ರಾಜಕೀಯ ಇನ್ನು ಎಲ್ಲ ಕಡೆ ಎಲ್ಲ ಕಡೆ ಕೂಡ ಹೆಸ್ರು ಮಾಡಿದೆ ಎಲ್ಲ ಕಡೆ ಒಂದು ಸಣ್ಣ ಪುಟ್ಟ ಹಳ್ಳಿಗಳಲ್ಲೂ ಕೂಡ ರಾಜಕೀಯ ಇದೆ ಮತ್ತು ಗ್ರಾಮ ಪಂಚಾಯಿತಿ ತಾಲ್ಲೂಕು ಪಂಚಾಯಿತಿ ಅಂತ ಎಲೆಕ್ಷನ್ಗಳೆಲ್ಲ ನಡೆಯುತ್ತೆ ನಮ್ಮ ಸ್ ನಮ್ಮ ಅಕ್ಕಪಕ್ಕದ ನಮ್ಮ ಸುತ್ತಮುತ್ತಲಿನ ವ್ಯಕ್ತಿಗಳನ್ನೇ ನಾವು ನಾಯಕರನ್ನಾಗಿ ಆಯ್ಕೆ ಮಾಡ್ಕೊಳ್ತೀವಿ ಅವರ ಮೂಲಕ ನಮ್ಮ ಗ್ರಾಮ ಅಥವಾ ನಮ್ಮ ತಾಲ್ಲೂಕು ಜಿಲ್ಲೆಗಳನ್ನು ಅಭಿವೃದ್ಧಿಪಡ್ಸ್ಕೊಳ್ತೀವಿ ಕೆಲವೊಬ್ಬರು ಅಭಿವೃದ್ಧಿಪಡಿಸ್ತಾರೆ ಆದರೆ ಕೆಲವೊಬ್ಬರು ಅದನ್ನು ದುರುಪಯೋಗ ಮಾಡ್ಕೊಳ್ತಾರೆ ಅವ್ರ ಸ್ವಾರ್ಥಕ್ಕೆ ಅವರು ಬದ್ಕೋದು ಬದ್ಕೋದನ್ನ ಕಲಿತ್ಬಿಡ್ತಾರೆ ಆದರೆ ನಾವು ಆ ಥರ ಕಳಪೆ ನಾಯಕ್ರುಗಳನ್ನು ಆಯ್ಕೆ ಮಾಡಬಾರ್ದು ಅವರು ಹೇಗಿರ್ತಾರೆ ಅವ್ರ ವ್ಯಕ್ತಿತ್ವ ಏನು ಅನ್ನೋದನ್ನು ತಿಳ್ಕೊಂಡು ನಾವು ಬ ಅವರನ್ನು ಆಯ್ಕೆ ಮಾಡಬೇಕಾಗುತ್ತೆ ರಾಜಕೀಯದಲ್ಲಿ ಸುಮಾರು ಹಲ ಹಲವಾರು ಕಾರ್ಯತಂತ್ರಗಳಿರುತ್ತೆ ಆ ಕಾರ್ಯತಂತ್ರಗಳನ್ನ ನಾವು ಕೂಡ ಜನಸಾಮಾನ್ಯರಾಗಿ ತಿಳ್ಕೊಳ್ಬೇಕು ಮತ್ತು ನಾವು ಕೂಡ ಪ್ರತಿವರ್ಷ ವೋಟ್ ಮಾಡ್ತೀವಿ ಪ್ರತಿ ಸಲ ವೋಟ್ ಮಾಡ್ತೀವಿ ಅದನ್ನೆಲ್ಲ ತಿಳ್ಕೊಳ್ಳುವ ಹಕ್ಕು ಎಲ್ಲ ಹಕ್ಕು ನಮಗೂ ಇದೆ ಆ ಹಕ್ಕನ್ನು ನಾವು ಸಫಲ ಮಾಡ್ಕೊಳ್ಬೇಕು ಮತ್ತು ಯಾವುದೇ ಥರ ನಾವು ನಮ್ಮ ಆ ವೋಟ್ಗಳನ್ನು ಯಾರಿಗೂ ಕೂಡ ಮಾರ್ಕೊಳ್ಬಾರದು ಏನೇ ಅವರು ಏನೇ ಆಸೆ ತೋರ್ಸಿದ್ರೂ ಕೂಡ ನಾವು ಅವರ ಆಸೆಗಳೇ ಆಸೆಗಳಿಗೆ ಬೆನ್ನತ್ತಿ ಹೋಗ್ಬಾರ್ದು ಯಾಕೆಂದರೆ ವೋಟ್ನ ಮತ ಅನ್ನೋದು ಒಂದು ನಮ್ಮ ನಮ್ಮ ನಮಗೆ ಮಾತ್ರ ಸ್ವಂತ ಪಟ್ಟಿದ್ದು ಅದು ಯಾರಿಂದ ಕದಿಯೋದಕ್ಕೂ ಆಗೋದಿಲ್ಲ ಆ ಕದಿಯೋದಕ್ಕೆ ನಾವು ಬಿಡಲು ಬಿಡಲೂಬಾರ್ದು ನಮ್ಮ ಮನಸನ್ನ ನಮ್ಮನ್ನು ನಾವು ಹಿಡಿತದಲ್ಲಿಟ್ಕೊಳ್ಬೇಕು ಅದನ್ನು ನಾವು ಇನ್ನೂ ನಾಲ್ಕು ಜನಕ್ಕೆ ಹೇಳ್ಬೇಕು ನಾವು ಮಾತ್ರ ಅಂದ್ಕೊಳ್ಳೋದಲ್ಲ ಎಲ್ರಿಗೂ ಇನ್ನೂ ನಾಲ್ಕು ಜನಕ್ಕೆ ಇತ್ತು ಈ ಥರ ಈ ಈ ಥರ ಹೆ ಈ ಥರ ಮಾಡಿದರೆ ಹೀಗಾಗುತ್ತೆ ಅಂತ ನಾವು ಅವ್ರಿಗೆ ತಿಳುವಳಿಕೆ ಅರಿವನ್ನು ಮೂಡಿಸಬೇಕು ಮೋದಿಯವರು ಮೋದಿಯವರು ಬಿ ಜೆ ಪಿ ಸರ್ಕಾರದಲ್ಲಿದ್ದರು ಅವ್ರು ಬಂದಾಗ ಅವ್ರನ್ನು ಓಹ್ ಮೋದಿಯೇ ಸರಿಯಪ್ಪ ಎಷ್ಟೋ ಸೌಕರ್ಯ ಮಾಡಿಕೊಟ್ರು ಹಾಗೆ ಹಿಂಗೆ ಅಂತ ಅಂತಿದ್ವಿ ಈಗ ಸಿದ್ದರಾಮಯ್ಯ ಬಂದಿರೋದಕ್ಕೆ ಮೋದಿಯೇ ಸರಿ ಇಲ್ಲ ಅನ್ನೋದು ಮೋದಿ ಬಂದಿರದ್ರೆ ಸಿದ್ದರಾಮಯ್ಯ ಸರಿ ಇಲ್ಲ ಅನ್ನೋದು ಇದೆಲ್ಲ ನಾವು ಕೂಡ ಮಾಡುವಂಥ ತಪ್ಪುಗಳು ಇದನ್ನೆಲ್ಲ ನಾವು ಮಾಡೋದಕ್ಕೆ ಹೋಗಬಾರ್ದು ಯಾಕೆ ಅಂತ ಅಂದರೆ ನಾಯಕ ಯಾರೇ ಬಂದರು ಕೂಡ ಅವರು ನಮ್ಮವರೇ ನಮ್ಮ ದೇಶಕ್ಕೋಸ್ಕರ ನಮ್ಮ ರಾಜ್ಯಕ್ಕೋಸ್ಕರ ಕೆಲಸ ಮಾಡುವಂಥವ್ರು ಅಂತ ನಾವು ಭಾವಿಸಬೇಕು ಎಲ್ಲರೂ ಕೂಡ ನಮ್ಮವರೇ ಆದರೆ ನಾವು ನಮ್ಮನ್ನು ಯಾರು ಬೆಳೆಸ್ತಾರೋ ಅವರನ್ನ ಮಾತ್ರ ನಾವು ನಂಬಿ ಅವ್ರಿಗೆ ಮತವನ್ನು ಕೊಡಬೇಕು ಅದ್ಬಿಟ್ಟು ಎಲ್ಲರಿಗೂ ಯಾರು ದುಡ್ಡು ಕೊಡ್ತಾರೆ ಯಾರು ಚೆನ್ನಾಗಿ ಮಾತಾಡ್ತಾರೆ ಅಂಥವ್ರಿಗೆ ನಾವು ನಮ್ಮ ಮತವನ್ನು ಮಾರ್ಕೊಳ್ಬಾರ್ದು ಮತ್ತು ಈ ಮತ ಇರೋದು ವೋಟ್ ಮಾಡೋದು ಎಲೆಕ್ಷನ್ ಇರೋದು ಯಾಕೆ ಅಂತ ಅಂದ್ರೆ ನಮ್ಮನ್ನು ನಾವು ಬೆಳವಣಿಗೆ ಮಾಡ್ಕೊಳ್ಳೋದಕ್ಕೆ ಯಾಕೆಂದರೆ ನಮ್ಮನ್ನು ನಾವು ನಾವು ನಮ್ಮ ನಮ್ಮ ಊರಲ್ಲಿ ನಮ್ಮನೆ ನಾವು ಅಂತ ಇದ್ದರೆ ನಾವು ಏನನ್ನೂ ಅಭಿವೃದ್ಧಿ ಮಾಡೋದಕ್ಕಾಗೋಲ್ಲ ಅದ್ರ ಬದಲು ನಮ್ಮ ಊರಲ್ಲೇ ಒಬ್ಬರನ್ನ ಎಲೆಕ್ಷನ್ನಿಗೆ ನಿಲ್ಲಿಸೋದು ಅದು ಒಳ್ಳೆಯ ವ್ಯಕ್ತಿ ಉತ್ತಮವಾದ ವ್ಯಕ್ತಿಯನ್ನು ಎಲೆಕ್ಷನ್ನಿಗೆ ನಿಲ್ಲಿಸಿ ಅವ್ರನ್ನು ಗೆಲ್ಲಿಸೋದು ಗೆಲ್ಲಿಸಿ ಅವರ ಮೂಲಕ ನಮ್ಮ ಗ್ರಾಮವನ್ನು ಅಭಿವೃದ್ಧಿ ಮಾಡ್ಕೊಳ್ಳೋವಂಥದ್ದು ಇಂಥದ್ದನ್ನೆಲ್ಲ ಮಾಡಬೇಕು ನಾವು ನಮ್ಮನೆ ನಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡ್ಕೊಳ್ತಾಯಿದ್ರೆ ನಮ್ಮ ಗ್ರಾಮ ಹೇಗಿದೆಯೋ ಹಾಗೆ ಇರುತ್ತೆ ಏನು ಮುಂದುವರೆಯೋಲ್ಲ ಯಾಕೆಂದರೆ ಅಲ್ಲಿ ಹಲವಾರು ಸಮಸ್ಯೆಗಳಿರುತ್ತೆ ಕೊಳಚೆ ಕೊಳಚೆ ಪ್ರದೇಶ ಆಗಿರುತ್ತೆ ಕುಡಿಯೋದಕ್ಕೆ ನೀರು ಇರೋದಿಲ್ಲ ಮತ್ತು ಇರೋದಕ್ಕೆ ಮನೆ ಇರೋದಿಲ್ಲ ಮತ್ತು ಡ್ರೈನ್ಗಳು ಬಚ್ಚಲುಗಳು ಬಚ್ಚಲುಗಳು ಇರೋದಿಲ್ಲ ಅದನ್ನೆಲ್ಲ ನಾವು ನಾವಾಗಿ ನಾವೇ ಹೋಗಿ ಸರಿ ಮಾಡ್ಕೊಳ್ಳೋದಕ್ಕಾಗೋಲ್ಲ ಅದಕ್ಕೆ ಅಂತ ನಾವು ಒಂದು ರಾಜಕೀಯವನ್ನು ಸೃಷ್ಟಿ ಮಾಡಬೇಕು ಒಂದು ಒಂದು ಒಂದು ತಂಡವನ್ನು ಕಟ್ಟಬೇಕು ಆ ಕ ಆ ತಂಡದ ಮುಖಾಂತರ ನಾವು ಎಲ್ಲರೂ ಕೂಡ ನಾವು ಆ ತಂಡದ ಮುಖಾಂತರ ನಾವು ಕೂಡ ನಮ್ಮ ಗ್ರಾಮವನ್ನು ನಮ್ಮ ಊರನ್ನು ನಮ್ಮ ತಾಲ್ಲೂಕನ್ನು ಅಭಿವೃದ್ಧಿ ಮಾಡೋದಕ್ಕೆ ಮುಂದಾಗಬೇಕು ಆಗ ಮಾತ್ರ ನಮ್ಮ ಸುತ್ತಮುತ್ತಲಿನ ಪ್ರದೇಶ ನಾವು ಎಲ್ಲರೂ ಕೂಡ ಉತ್ತಮ ಮಟ್ಟದ ಜೀವನವನ್ನ ನಡೆಸುವುದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತೀನಿ ಯಾಕೆಂದರೆ ಸ್ವಚ್ಛತೆ ಅನ್ನೋದು ತುಂಬ ಮುಖ್ಯ ಸ್ವಚ್ಛತೆ ಇಲ್ಲ ಅಂತ ಅಂದರೆ ಯಾರೂ ಕೂಡ ಜೀವ್ನವನ್ನು ಮಾಡೋದಕ್ಕೆ ಆಗೋದಿಲ್ಲ ಯಾಕೆ ಅಂತ ಅಂದರೆ ಸ್ವಚ್ಛತೆ ಇಲ್ಲ ಈಗ ಮನೆ ಮುಂದೆ ಏನೋ ಒಂದು ತಿಪ್ಪೆಯೋ ಏನೋ ಇರುತ್ತೆ ಆ ತಿಪ್ಪೆಯಲ್ಲೆಲ್ಲ ನೊಣ ಕೂತಿರುತ್ತೆ ನಾವು ಊಟಕ್ಕೆ ಹಾಕ್ಕೊಂಡಾಗ ಆ ನೊಣ ಬಂದು ನಮ್ಮ ತಟ್ಟೆ ಒಳ್ಗಡೆಯೂ ಕೂಡ ಕೂತ್ಕೊಳ್ಳುತ್ತೆ ಅದನ್ನೇ ನಾವು ಸೇವಿಸದಾಗ ನಮ್ಮ ಆರೋಗ್ಯ ಹಾಳಾಗುತ್ತೆ ಅದನ್ನೆಲ್ಲ ನಾವು ಸರಿಪಡ್ಸ್ಕೊಳ್ಬೇಕು ಇ ಅದ್ರ ಬಗ್ಗೆ ಎಲ್ಲ ನಾವು ಜನಗಳಿಗೆ ಅರಿವು ಮೂಡಿಸಬೇಕು ಅಂತ ಅಂದರೆ ಈ ಥರ ಒಂದು ತಂಡ ರಾಜಕೀಯ ತಂಡವನ್ನು ಕಟ್ಟಿ ಇಲ್ಲ ಇರುವಂತಹ ರಾಜಕೀಯ ತಂಡದಲ್ಲೇ ಉತ್ತಮ ನಾಯಕರನ್ನು ಆಯ್ಕೆ ಮಾಡಿಕೊಂಡು ನಾವು ಮುಂದುವರಿಬೇಕು